ಹಲೋ ನಮಸ್ತೆ ನಮಸ್ತೆ ಹೇಳಿರಿ ಏನು ನಿಮ್ಮ ಹೆಸ್ರು ಹ್ಞೂ ಹೇಳಮ್ಮ

ನೀವು ಟೀ ಕಾಫಿ ಟೀ ಕಾಫಿ ಮಸಾಲ ಐಟಮ್ಮು ಇದು ಬಿಡ್ಬೊಕ್ ರೀ ಹಾಂ ಕಡ್ಮೆ ಮಾಡ್ಬಕಮ್ಮ ಮಸಾಲ ಐಟಮ್ ಕಡ್ಮೆ ತಿನ್ನಬೇಕು ನೀರು ಜಾಸ್ತಿ ಕುಡಿಬೇಕು ವಾಕ್ ಮಾಡ್ಬೇಕಾಗತ್ತೆ ಮೆಡಿಟೇಶನ್ ಮಾಡಕೆ ಸ್ವಲ್ಪ ಹ್ಞೂಂ ರೀ ಆಮೇಲೆ ವ್ಯಾಯಾಮ ಮಾಡಬೇಕು ಹ್ಞೂ ಆಮೇಲೆ ನಿಮ್ಮ ಆಹಾರ ಪದ್ಧತಿ ಏನೈತೆ ಹಸಿವ್ ಆದ ಕೂಡ್ಳೆ ಊಟ ಮಾಡಕೆ ಮಲ್ಗೋಕ್ಕಿನ ಮುಂಚೆ ಒಂದು ಎರಡು ಎರಡು ತಾಸು ಮುಂಚೆನೇ ಮಲ್ಕೋಬೇಕು ಊಟ ಊಟ ಮಾಡಕ್ಕಿನ ಮುಂಚೆ ನೀವು ಮಲ್ಗೊಕ್ಕಿನ ಮುಂಚೆ ಎರಡು ತಾಸು ಮುಂಚೆ ಊಟ ಮಾಡಕಾಗತ್ತೆ ನೀವು ಊಟ ಮಾಡಿದ ತಕ್ಷಣ ಮಲ್ಗೋದ್ರಿಂದ ಅದು ಹ್ಞೂ ಹೌದು ಹೌದು ರೀ ಆಮ್ಯಾಗೆ ಏನಾಗತ್ತೆ ಅಂದ್ನೇಪ್ಪ ಅಂದ್ರೆ ರಿ ಊಟ ಮಾಡಿ ಸಡನ್ಲಿ ಮಲ್ಗೋದ್ರಿಂದ ಅದು ಪಚನ ಕ್ರಿಯೆ ಕಡಿಮೆಯಾಗಿ ಡೈಜೇಶನ್ ಆಗೊಂಗಿಲ್ಲ ಹಂಗಾಗಿ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರ್ತತೆ ನೀರು ಜಾಸ್ತಿ ಕುಡಿಬೇಕಾಗತ್ತೆ ಟೀ ಕಾಫಿ ಹುಳಿ ಈ ಥರದ್ದು ಸ್ವಲ್ಪಕಡ್ಮೆ ತಿನ್ಬೇಕಾಗತ್ತೆ ರೀ ಯೋಗ ಮಾಡ್ಬೇಕಾಗತ್ತೆ ರೀ ಚಾ ಬುಡ್ಬೇಕು ರೀ ಬಿಸ್ನೀರು ಕುಡಿಬೇಕು ಸ್ವಲ್ಪ

ಮತ್ತೆ ಕಡಿಮೆ ಆಗಬೇಕಮ್ಮ ಜಾಸ್ತಿ ಚ ಟೀ ಕುಡಿಯೋದ್ರಿಂದ ಹಸಿವ್ ಆದ ತಕ್ಷಣ ಟೀ ಕುಡಿತೀರಲ್ಲ ಅದರಿಂದನು ಈ ಥರ ಪ್ರಾಬ್ಲಮ್ ಆಗ್ತಾ ಇರ್ತೈತೆ ಹಾಂ ಹಂಗಾಗಿ ನೀವು ಬೆಳಿಗ್ಗೆ ಏನೈತೆ ಬಿಸ್ನೀರು ಕುಡಿಯದು ಆಯಿತು ಊಟ ಮಾಡ್ಬೇಕು ಅಂದ್ರೆ ಸತಿನು ಮಲ್ಗೋಕ್ಕಿನ ಮುಂಚೆ ಒಂದು ಎರಡು ತಾಸು ಮುಂಚೆ ಊಟ ಮಾಡಬೇಕಾಗತ್ತು ಅಮ್ಯಾಗೆ ಮಲಗುವ ಆಸನಗಳು ಸತಿನು ಸ್ವಲ್ಪ ಬೇರೆ ಚೇಂಜ್ ಮಾಡ್ಬೇಕಾಗಿರತ್ತೆ ರೀ ನೀವು ನಾಳೆ ನಮ್ಮ ಆಸ್ಪತ್ರಿಗೆ ಬಂದ್ರು ಅಂದ್ರೆ ನಿಮಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಯಾವ ಇದ್ರ ಒಳಗೈತೆ ಅದು ಏನು ಅಂತಂದು ಇದು ಮಾಡಕಾಗತ್ತೆ ರೀ ಆಮ್ಯಾಗೆ ಆದಷ್ಟು ನೀವು ವಾಕ್ ಮಾಡೋದು ಇದು ಮಾಡೋದು ಜಾಸ್ತಿ ಮಾಡ್ಬೆಕಾತು ರೀ ಯೋಗ ಮಾಡ್ಬೇಕಾಗತ್ತೆ ಹಾಂ ಹಂಗಾಗಿ ನಿಮಗೆ ಇದು ಕಡಿಮೆ ಆಗಕೆ ಸಾಧ್ಯತೆ ಆಗತ್ತೆ ಇಲ್ಲದಪ್ಪಂದ್ರೆ ಏನಾಗತ್ತೆ ರೀ ಹೀಗೇ ಅದು ಜಾಸ್ತಿ ಆಗ್ತಾ ಇದ್ರೆ ನಿಮಗೆ ಹೆಲ್ತ್ ಮೇಲೆ ಮತ್ತೆ ಬೇರೆ ಬೇರೆ ಸೈಡ್ ಎಫೆಕ್ಟ್ ಎಲ್ಲ ಆಗ್ತಾ ಇರ್ತದೆ ಅದು ಏನಾಗತ್ತೆ ಅಂದರೆ ರೀ ನಾಳೆ ಆ್ಯಸಿಡಿಟಿಗೆ ಹೋಗಿ ಆಗ ಹಾರ್ಟ್ ಪಾರ್ಬ್ಲಮ್ಮು ಬಿ ಪಿ ಶುಗರ್ ಎಲ್ಲ ಪ್ರತಿ ಒಂದಕ್ಕು ಇದಾಗೋದು ಆ್ಯಸಿಡಿಟಿಲಿಂದಾನು ರೀ ಅದು ಬರೋದು ಹಂಗಾಗಿ ಈ ಆ್ಯಸಿಡಿಟಿನು ಏನೋ ಸಾಧಾರಣ ಇದು ಅಂತ ನೀವು ತಿಳ್ಕೊಬಾರದು ಅದನ್ನು ನೀಟಾಗಿ ತೋರ್ಸ್ಬೇಕಾಗತ್ತೆ ಅದ್ರ ತಕ್ಕಂಗೆ ಇದು ಮಾಡ್ಕೊಬೇಕಾಗತ್ತೆ ನಾಳೆ ಹನ್ನೊಂದು ಗಂಟೆಗೆ ಬರ್ರಿ ಅಮ್ಮ